ಸರ್ ನಮಸ್ತೆ ನನ್ನ ಹೆಸರು ವೇಣು ನಾನು ಕೋಲಾರದಿಂದ ಕಾಲ್ ಮಾಡಿದ್ದೀನಿ ಸರ್ ಹಾಂ ಸರ್ ನಾನು ನಿಮ್ಮ ಸ್ವೀಗ್ಗಿಯಲ್ಲಿ ಒಂದು ಹವರ್ ಮುಂಚೆ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ ಸರ್ ಆರ್ಡ್ರು ಮಾಡಿ ಫೋರ್ಟಿ ಫೈ ಮಿನಿಟ್ಸ್ ಆಗಿದೆ ಬಟ್ ನಾನು ಇನ್ನೂ ಯಾವುದೇ ರೀತಿ ಡೆಲಿವರಿ ಆಗಲಿಲ್ಲ ಸರ್ ಹೌದು ಸರ್ ಹಾಂ ನಿಮ್ಮ ಡೆಲಿವರಿ ಬಾಯಿಗೆ ಕಾಲ್ ಮಾಡಿದೆ ಅವರು ಪಿಕ್ ಮಾಡ್ತಿಲ್ಲ ಹೌದು ಸರ್ ಈ ಥರ ಕಸ್ಟಮರ್ಗೆ ಲೇಟ್ ಇದು ಮಾಡಿದರೆ ಸರ್ ಯಾವ ಥರ ಸರ್ ಮತ್ತು ಬುಕ್ ಮಾಡೋಕೆ ಆಗುತ್ತೆ ನಾವು ಹೇಳಿ ನಿಮ್ಮ ಹೋಟ್ಲಲ್ಲಿ ತುಂಬ ಚೆನ್ನಾಗಿ ಟೆಸ್ಟ್ ಇದೆ ಅಂತ ನಾವು ಸ್ವೀಗ್ಗಿಯಲ್ಲಿ ಆರ್ಡ್ರು ಮಾಡ್ತೀವಿ ನಾನು ವೀಕ್ಲಿ ಟು ಆರ್ ಥ್ರೀ ಡೇಸು ಬುಕ್ ಮಾಡ್ತಾ ಇದ್ದೀನಿ ಸರ್ ಸ್ವೀಗ್ಗಿಯಲ್ಲಿ ಬಟ್ ಇವತ್ತೇ ತುಂಬ ತಡವಾಗಿದೆ ಪ್ಲಸ್ ಒಂದು ವೇಳೆ ತಡವಾಗಿ ಬಂದರೆ ನಾವು ಬಿಸಿ ಇರೋದು ಬಿರಿಯಾನಿ ಆರೋಗಿರುತ್ತೆ ಮತ್ತು ನಾನು ಹೆಂಗೆ ತಿನ್ನೋಕೆ ಆಗುತ್ತೆ ನೀವು ಹೇಳಿ ಸರ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ ಮತ್ತು ನಾನು ಯಾವಾಗಾದ್ರೂ ನಿಮ್ಮ ಕಂಪ್ನಿಗೆ ರೇಟಿಂಗ್ಸ್ ಕೊಡೋಕೆ ಆಗುತ್ತೆ ನೀವು ಹೇಳಿ ಹೌದು ಸರ್ ದಯ್ವಿಟ್ಟು ನೋಡಿ ಸರ್ ಕಸ್ಟಮರ್ಗೆ ಈ ಥರ ಎಲ್ಲ ಮಾಡೋಕೆ ಹೋಗಬೇಡಿ ಸರ್ ಮತ್ತು ಈ ಥರ ಆದರೆ ಪ್ರಾಬ್ಲಮ್ ಆಗುತ್ತೆ ಈಗ ನಮಗೆ ಪ್ರಾಬ್ಲಮ್ ಆಗಿದೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ಗೆ ಹೇಳ್ತೀನಿ ಸ್ವೀಗ್ಗಿಯಲ್ಲಿ ತುಂಬ ಲೇಟಾಗಿ ಬರುತ್ತೆ ಡೆಲಿವರಿ ಆದಷ್ಟು ಬೇಗನೇ ಬರ್ತಿಲ್ಲ ಅಂತ ಈ ಥರ ಹೇಳಿದರೆ ನಿಮ್ಮ ಕಂಪ್ನಿ ಗ್ರೋಥ್ ಏನಾಗುತ್ತೆ ಡೌನ್ ಆಗುತ್ತಾ ಹೋಗುತ್ತೆ ಸರ್ ಅದಕ್ಕೆ ಸರ್ ಹೇಳೋದು ದಯವಿಟ್ಟು ಫಸ್ಟ್ ರೆಸ್ಪಾನ್ಸಿಬಲ್ ಕಸ್ಟಮರಿಗೆ ಕೊಡಿ ಅಪ್ಟರ್ ಏನೇ ಇದ್ದರೂ ಇದು ಮಾಡಿಕೊಳ್ಳಿ ಸರ್ ಹಾಂ ಸರ್ ಹೌದು ಸರ್ ಓಕೆ ಸರ್ ಥ್ಯಾಂಕ್ಯೂ ಸರ್